ಹಲೋ ಹೇಳಿಯಮ್ಮ ಹೇಳಿ ಹೇಳಿ ಆಂ ಹೇಗಿದ್ದೀರಿ

ಈಗ ಉ ಈಗ ನಮ್ಗೆ ಅವರು ನಿಮ್ಮ ಹೆಣ್ಣಿನ ಕಡೆಯವರು ಆಚೆ ಇದ್ದರೆ ಉಡುಪಿ ಕನ್ವಿಯೆಂಟ ಅವು ಕೇಳಿ ಅವರಿಗೆ ಉಡುಪಿಯಲ್ಲಿ ಹಲವು ವಾರ್ ಉಂಟು ಅಮಣಿ ರಾಮಣ್ಣ ಆಮೇಲೆ ಶ್ಯಾಮಿಲಿ ಉಂಟು ಹೈವೆಯಲ್ಲಿಯಾದರೆ ಆಮೇಲೆ ಈಗ ಅಮೃತ್ ಗಾರ್ಡನ್ ಹೇಳಿ ಹೊಸದು ಆಗಿದೆ ಕೆಲವು ಯಾವ್ದು ನಿಮ್ಮ ಕಡಿಯಾಳಿಯಲ್ಲಿ ಉಂಟು ಸಣ್ಣ ಸಣ್ಣ ಹಾಲ್ ಸಣ್ಣ ಫಂಕ್ಷನ್ನಾದರೆ ಕಡಿಯಾಳಿಯು ಬೆಟರು ದೊಡ್ಡದು ಫಂಕ್ಷನ್ನಾದರೆ ಅಮಣಿ ರಾಮಣ್ಣದಿದೆ ಪಾರ್ಕಿಂಗ್ ಒಳ್ಳೆಯದು ಮಿಷಿನ್ ಕಂಪೌಂಡ್ನಲ್ಲಿ ಅಲ್ಲಿ ಈಗ ಆಗಿದೆ ಹೊಸದು ಹಾಲು ಹಾಂ ಅಲ್ಲಿ ಅಲ್ಲಿಯೂ ಪಾರ್ಕಿಂಗ್ ಒಳ್ಳೆಯದುಂಟು ಪಾ ಅದೇ ನಾವು ಅಂದರೆ ಎ ಎ ಸಿ ಹಾಲಾದರೆ ಇದು ಇದು ಎಲ್ಲ ಎ ಸಿ ಅಮಣಿ ರಾಮಣ್ಣ ಎ ಸಿ ಹಾಲ್ ಉಂಟು ಇಲ್ಲಿಯೂ ಎ ಸಿ ಹಾಲ್ ಉಂಟು ಮಿಷಿನ್ ಮಿಷಿನ್ ಕಂಪೋಂಡ್ನಲ್ಲಿ ಶಾ ಶಾಮಿಲಿಯಲ್ಲಿಯು ಎ ಸಿ ಬೇಕಾರೆ ಎ ಸಿ ಮಾಡ್ತಾರೆ ಅವರು ಅಮೃತ್ ಗಾರ್ಡನು ಎ ಸಿ ಹಾಲು ನೀವು ಅದೆ ಅಲ್ಲಿ ಇದು ಉಂಟು ಯಾವುದು ಕೆ ನಿಮಗೆ ಕ್ಯಾಟ್ರಿಂಗ್ ಬೇಕಾದರೆ ಅವರನ್ನು ಹೇಳ್ಬೋದು ಇಲ್ಲದಿದ್ದರೆ ಇಲ್ಲಿ ರವಿ ಕ್ಯಾಟ್ರರ್ಸ್ ಹೇಳಿ ಇಲ್ಲಿದ್ದಾರೆ ಶಿರ್ವದಲ್ಲಿ ಅವರು ಇದ್ದಾರೆ ಆಮೇಲೆ ಅಲ್ಲೇ ಉಡುಪಿಯಲ್ಲಿಯು ಅಮೃತ್ ಗಾರ್ಡನ್ಲ್ಲಿ ಅವ ಕ್ಯಾಟ್ರರ್ ಇದ್ದಾನೆ ಟೌನ್ ಹಾಲ್ ಉಂಟು ಬೇಕಾದ್ರೆ ಉಡುಪಿ ಟೌನ್ ಹಾಲು ಮತ್ತು ಅವ ಅವರಿಗೆ ನಿಮ್ಮ ನಿಮಗೆ ಕನ್ವೀಂಟು ನೋಡಿ ಯಾವ್ದು ಯಾವುದು ಪಡುಬಿದ್ರೆಯಲ್ಲಿ ಉಂಟು ಬೇಕಾದ್ರೆ ಕಾಪುನಲ್ಲಿ ಉಂಟು ರೆನ್ ರೆಂಟ್ ಈಗ ಹೌದು ರೆಂಟು ಸಾಧಾರಣ ಒಂದು ಲಕ್ಷದ ತನಕ ಉಂಟು ಈಗ ಈಗ ಕಮ್ಮಿಯಂದರೆ ಒಂದು ಲಕ್ಷ ಇರಬೇಕು ಹಾಂ ಅಮೃತದಲ್ಲೆಲ್ಲ ಈಗ ಮೇನಂದರೆ ಕಾರ್ ನಿಮಗೆ ಕಾರ್ ಪಾರ್ಕಿಂಗ್ ಇದೆ ಮತ್ತು ಎಷ್ಟು ಇದು ಗ್ಯಾದರಿಂಗ್ ಹೇಳಿ ಹಾಂ ಆಮೇಲೆ ರಿಸೆಪ್ಷನ್ ಎಲ್ಲಿ ಮಾಡ್ತಾರೆ ಅದೆಲ್ಲ ಇನ್ನು ಆಲೋಚನೆ ಮಾಡಿ ಹೇಳಿ ನೀವು ರಿಸೆಪ್ಷನ್ ಅದೇ ಹಾಲ್ನಲ್ಲಿ ಮಾಡುವುದಾದ್ರೆ ತೊಂದರೆಯಿಲ್ಲ ಆವ್ಗ ನೀವು ಸಾಯಂಕಾಲ ಮಾಡ್ಬೋದಲ್ವ ನೆಕ್ಸ್ಟ್ ಡೇ ಮಾಡುವುದಾದ್ರೆ ಮತ್ತೆ ಬೇರೆ ಅವ್ರ ಅವ್ರ ಹತ್ತಿರ ಕೇಳಬೇಕು ರೆಡಿಯಿದೆಯಾ ಹಾಲೆಲ್ಲ ಖಾಲಿ ಉಂಟಾ ಹೇಳಿ ಹಾಂ ನೀವು ನೀವು ಅದೇ ತಲೆಬಿಸಿ ಮಾಡೂದು ಬೇಡ ನೀವು ಕರೆಕ್ಟ್ ಹೇ ಅವ್ರ ಹತ್ತಿರ ನಿಮ್ಮ ಹೆಣ್ಣಿನ ಕಡೆಯವ್ರ ಹತ್ತಿರ ಕೇಳಿ ಯಾವಾಗ ಎಲ್ಲಿ ನಿಮ್ಗೆ ಅವರಿಗೆ ಕನ್ವೀನ್ಯೆಂಟ್ ಹೇಳಿ ಏಕಂದ್ರೆ ಇಬ್ರದ್ದು ಕನ್ವೀನ್ಯೆಂಟ್ ಆಗ್ಬೇಕಲ್ವ ಒಂದೇ ಸೈಡಿದು ಕನ್ವೀನ್ಯೆಂಟ್ ನಾವು ತಕೊಳ್ಲಿಕ್ಕೆ ಆಗುವುದಿಲ್ಲ ಮತ್ತು ವೆಹಿಕಲ್ಲು ಪಾರ್ಕಿಂಗಿಗೆ ಹೆಚ್ಚಿರಬೇಕು ಹಾಗೆ ಇಲ್ಲಿ ಹಾಗೇ ಅಲ್ಲಿ ಶಾರದ ಹೊಟೆಲ್ ಉಂಟು ಅದು ಅದು ಎದುರಿನಲ್ಲೆ ವೆಂಕಟರಮಣ ಎಂಥದ್ದೋ ಒಂದು ನಾಯಕ್ರದ್ದು ಹಾಲ್ ಉಂಟು ಸುಮಾರು ಎಲ್ಲ ಹಾಲ್ ಉಂಟು ಈ ಅಲ್ಲೆಲ್ಲ ಪಾರ್ಕಿಂಗ್ ಕಷ್ಟ ಆಯ್ತು ಆಯ್ತ್ ಆಯ್ತು ಆಯಿತು ಸಾಧಾರ್ಣ ಯಾವಾಗ ಅದು ಜನವರಿ ಮಾರ್ಚಿನಲ್ಲಿಯ ಅಥವಾ ಡಿಸೆಂಬರ್ನಲ್ಲಿ ಉಂಟಾ ಬೇಗ ಉಂಟಾ ಆಯ್ತು ಆಯ್ತು ಆಯಿತು ಅದು ಒಂದು ಹದಿನೈದು ದಿವಸ ಮೊದ್ಲು ಹೇಳಿರಿ ನೀವು ಏಕಂದ್ರೆ ಅದು ಇಮ್ಮಿಡೇಟ್ ಹೇಳಿದರೆ ಇಲ್ಲದೆ ಸೀಸನ್ ಬಂದ ಮೇಲೆ ಬುಕ್ ಯಾವ ಹಾಲ್ ಖಾಲಿ ಇರುವುದಿಲ್ಲ ನೀವು ಹೇಳಿಯಮ್ಮ ನಾನು ನಾನು ಹೇಳ್ತೇನೆ ಅದಕ್ಕೆ ಓಕೆ ಆಯಿತಾ ಓಕೆ ಆಯಿತು